ಹಲೋ ಡಾಕ್ಟರ್ ಪೂಜಾನ ಹಾಂ ಡಾಕ್ಟ್ರೆ ಮೊನ್ನೆ ನಾನು ನಿಮ್ಮ ಶಾಪಿಗೆ ಬಂದಿದ್ದೆ ಕ್ಲಿನಿಕ್ಕಿಗೆ ನನಗೆ ಜ್ವರ ಜ್ವರ ಇತ್ತು ಅಂತ ಹೇಳಿಬಿಟ್ಟು ನೀವು ಹಾಂ ನನ್ನ ಹೆಸರು ಇಂದಿರಾ ಅಂತ ನನ್ನ ಹೆಸರು ಇಂದಿರಾ ಅಂತ ಮೊನ್ನೆ ಹುಷಾರಿಲ್ಲ ಅಂತ ನಿಮ್ಮ ಆಸ್ಪತ್ರೆಗೆ ಬಂದಿದ್ದೆ ನಾನು ನೀವು ಮೆಡಿಸನ್ ಕೊಟ್ಟಿದ್ದಿರಿ ಮತ್ತು ಹಾಗೆ ನೆಕ್ಸ್ಟ್ ನಿಮ್ಮನ್ನ ಮೀಟ್ ಮಾಡಕ್ಕೆ ನಾನು ಮತ್ತೆ ನಿಮ್ಮನ್ನ ಭೇಟಿಯಾಗಕ್ಕೆ ಬರೋವಾಗ ಕೆಲವು ರಿ ರಿಪೋರ್ಟ್ಗಳನ್ನ ಮಾಡಿಸಿಕೊಂಡು ಬನ್ನಿ ಅಂತ ಹೇಳಿದ್ರಿ ಹಾಂ ನೀವೀಗ ನಾನು ನನ್ನದು ಮೊನ್ನೆ ನೀವು ಕೊಟ್ಟಿದ್ದ ಮದ್ದಿಗೆ ಅಷ್ಟು ವಾಸಿ ಆಗಿಲ್ಲ ಇನ್ನೂ ಸ್ವಲ್ಪ ಜ್ವರ ಇದೆ ಹಾಂ ಇಯ್ ಇವತ್ತು ನಿಮ್ಮ ಹತ್ತಿರ ಭೇಟಿಯಾಗೋದಕ್ಕೆ ನನಗೆ ಇದು ಒಂದು ಅಪಾಯಿಂಟ್ಮೆಂಟ್ ಬೇಕಿತ್ತು ಇವತ್ತು ಬ ಬರೋದಾದ್ರೆ ಎಷ್ಟು ಗಂಟೆಗೆ ಬರಲಿ

ಹೌದಾ ಇ ಹಾಂ ಹಾಂ ಹಾಂ ಹೌದೌದು ಹಾಂ ಹಾಂ ಮ ಮೆಡಿಸನ್ ಎಲ್ಲ ನಾನು ತೊಗೊಳ್ತಾ ಇದ್ದೀನಿ ಟೈಮಿಗೆ ಸರಿಯಾಗೇ ತೊಗೊಳ್ತಾ ಇದ್ದೀನಿ ಆದರೆ ಇನ್ನೂ ಸ್ವಲ್ಪ ಸುಸ್ತು ಜ್ವರ ಎಲ್ಲ ಹಾಗೆ ಇದೆ ಅದಕ್ಕೆ ನೀವು ಬೇರೆ ಏನಾದ್ರು ಮದ್ದು ಕೊಡ್ತೀರಾ ಅದಕ್ಕೆ ಅಂತ ಹಾಂ ಟಾನಿಕ್ ಇನ್ನೂ ತೊಗೊಂಡಿಲ್ಲ ಅದು ಸ್ವಲ್ಪ ಕಾಸ್ಟ್ಲಿ ಅನಿಸ್ಬಿಡ್ತು ಅದಕ್ಕೆ ನೋಡೊಣ ಇಷ್ಟರಲ್ಲೇ ಹೋದರೆ ಅದು ತೊಗೊಳೋದು ಬೇಡ ಅಂದುಕೊಂಡೆ ಈಗ ಈ

ಹೌದಾ ಮ್ಯಾಮ್ ಹೌದಾ ಮ್ಯಾಮ್ ಅದಕ್ಕೆ ಊಟವೂ ಸ್ವಲ್ಪ ಸೇರ್ತಾ ಇರಲಿಲ್ಲ ಅದಕ್ಕೆ ಅದು ಟಾನಿಕ್ ತೊಗೊಂಡ್ರೆ ಸರಿ ಹೋಗುತ್ತಾ ಅಂತ ಮತ್ತೆ ಹಾಂ ಹಾಂ

ಹಾಂ ಹಾಂ ಹಾಂ ರಿಪೋರ್ಟೆಲ್ಲ ನೀವು ಚೆಕ್ ಮಾಡಿ ನನಗೆ ಮೆಡಿಸನ್ ಬರ್ಕೊಡ್ತೀರಾ ಅಲ್ವಾ ಹಾಂ ಮತ್ತೆ ಎಷ್ಟು ಗಂಟೆಗೆ ಬರಬೇಕಾಗತ್ತೆ ನೀವು ತಿಳಿಸ್ತೀರಾ ಹಾಂ ಹ್ಞೂ ಓಹ್ ಸರಿ ಸರಿ ಸರಿ ಸರಿ ಆಯ್ತು ಅಷ್ ಅಷ್ಟೇನಾ ಹಾಂ ಓಕೆ ಓಕೆ